ಜಯಂತ್ ಟೇಲರಾ ನಮ್ಮದು ಇಲ್ಲಿ ಮಾರಿಕಾಂಬಾ ಹೈಸ್ಕೂಲಿಂದ ಕಾಲ್ ಮಾಡ್ತಿದ್ದೀನಿ ನಮ್ಮದು ಒಂದು ಯೂನಿಫಾಮ್ ಹೊಲ್ಸೊದಿತ್ತು ಒಂದು ಫೋರ್ಟಿ ಟು ಫಿಫ್ಟೀ ಮೆಂಬರ್ಸ್ ಫಿಫ್ಟೀ ಟು ಫಿಫ್ಟೀ ಸ್ಟೂಡೆಂಟ್ಸ್ ಇದ್ದರೂ ಅವರದ್ದು ಯೂನಿಫಾರಂ ಹೊಲ್ಸೊದಿತ್ತು ಒಂದು ಐವತ್ತು ಜನದಾರ ಆಗತ್ತೆ ಐವತ್ತು ಸ್ಟೂಡೆಂಟ್ಸ್ ಇದ್ದಾರೆ ಆವ್ ಹಾಂ ಅಷ್ಟು ಜನಕ್ಕೆ ಯೂನಿಫಾಮ್ ಹೊಲಿಸಬೇಕಾಗುತ್ತೆ ಈಗ ಪರ್ ಸ್ಟೂಡೆಂಟಿಗೆಷ್ಟು ತಗೊತೀರಾ ಪ್ಯಾಂಟು ಮತ್ತು ಶರ್ಟ್ ಫಸ್ಟ್ ಪ್ಯಾಂಟ್ ಶರ್ಟ್ ಆಮೇಲೆ ಬ್ಲೇಝರ್ಸ್ ನಾವು ಆಡ್ರು ಮಾಡ್ತೀವಿ ನೆಕ್ಸ್ಟ್ ಈಗ ಫಸ್ಟು ಪ್ಯಾಂಟು ಶರ್ಟ್ ಬೇಕು ಅವರಿಗೆ ಹುಡುಗರಿಗೆ ಇಲ್ಲ ಹುಡುಗರು ಹುಡುಗಷ್ಟೆ ಹುಡುಗರ್ದಷ್ಟೆ ಕಾಲೇಜಿದು ಹಾಂ ಹುಡುಗರ್ದಷ್ಟೆ ಒಂದ್ ಜೋಡಿಗೆ ವಿತ್ ಪ್ಯಾಂಟು ಶರ್ಟ್ ಸೇರಿ ಸೆವೆನ್ ಹಂಡ್ರೆಡ್ ಆಗತ್ತಾ ಸೆವೆನ್ ಹಂಡ್ರೆಡ್ ಆಗತ್ತೆ ಸ್ವಲ್ಪ ಕಮ್ಮಿ ಆಗಲ್ವಾ ಸ್ಟೂಡೆಂಟ್ಸಿಗೇಳಿ ಹೌದಾ ಹೌದಾ ಅಡ್ಡಿಯಿಲ್ಲ ಈಗ ಯಾವಾಗ ಬರ್ತೀರಾ ಕಾಲೇ ಹೈಸ್ಕೂಲಿಗೆ ಮಕ್ಕಳ ಅಳ್ ಅಳತೆ ಎಲ್ಲ ತಗೋಬೇಕಲ್ಲ ಹೌದಾ ಅಡ್ಡಿಯಿಲ್ಲ ಹಂಗಾದ್ರೆ ಈಗ ಅವರಿಗೆ ಎಕ್ಸಾಮ್ ಮುಗಿಯೋದಂದ್ರೆ ವೆಡ್ನಸ್ಡೇ ಮುಗಿಯತ್ತೆ ಒಂದು ಥರ್ಸ್ಡೇ ಟು ಫ್ರೈಡೇ ಒಳಗೆ ನಿಮಗೆ ಬರೋಕ್ಕಾಗುತ್ತಾ ಥರ್ಸ್ಡೇ ಅಥವಾ ಫ್ರೈಡೇ ಗುರುವಾರ ಅಥವಾ ಶುಕ್ರವಾರ ಬರೋಕ್ಕಾಗತ್ತಾ ನಿಮಗೆ

ಇಲ್ಲ ಇಲ್ಲ ನಾಲ್ಕು ಗಂಟೆ ಕ್ಲೋಸಿಂಗ್ ಟೈಮ್ ಆಗತ್ತೆ ಕಾಲೇಜು ಬಂದಾಗತ್ತೆ ನೀವೊಂದು ಮಧ್ಯಾಹ್ನ ಬಂದರೆ ಸಾಕಾಗತ್ತೆ ಒಂದು ಎರಡು ಗಂಟೆ ಹೀಗೆ ಬಂದರೆ ಎರಡು ಗಂಟೆಯಿಂದ ನಾಲ್ಕು ಗಂಟೆ ತನಕ ಮಾಡ್ಕೊಬೊದು ಊಟದ್ದು ಮುಗಿಯೋದು ಒಂದರಿಂದ ಎರಡು ಗಂಟೆ ತನಕ ಟೈಮ್ ಇರತ್ತೆ ಊಟದ್ದು ಒಂದ್ಗಂಟೆಯಿಂದ ಎರಡು ಗಂಟೆ ಎರಡು ಗಂಟೆ ತನಕ ಟೈಮ್ ಇರತ್ತೆ ಅವರಿಗೆ ಆಮೇಲೆ ನೆಕ್ಸ್ಟ್ ಟು ಎರಡರಿಂದ ಮೂರು ಪಿರಿಯಡ್ ಇರತ್ತೆ ಅಷ್ಟರೊಳಗೆ ನೀವು ಬಂದು ಇದು ಮಾಡಿ ಮುಗ್ಸ್ಕೊಬೋದು ಶುಕ್ರವಾರ ಒಂದು ಪಿರೆಡ್ ಫ್ರೀ ಇರತ್ತೆ ಅದಕ್ಕಿಂತ ಮುಂಚೆ ಬಂದರೆ ನಾವು ಸ್ವಲ್ಪ ಅಳತೆ ಎಲ್ಲ ಕೊಡಕ್ಕೆ ಸರಿಯಾಗತ್ತೆ ಅಂತ ಹೇಳಿ ಅಡ್ಡಿಯಿಲ್ಲ ಬರ್ ಆಯಿತು ಸರಿ ಆಯಿತು